ನಮಸ್ಕಾರ ರೀ ನನ್ನ ಹೆಸ್ರು ಪ್ರದೀಪ್ ಅಂತ ನಾ ಅಡಿಗೆ ಮಾಡಿದ್ರಾಗ್ ಎಲ್ಲರ್ಗಿಂತ ಕಷ್ಟ ಆಗಿದ್ದು ನನಗಂತಂದ್ರೆ ನಮ್ಮ ಜವಾರಿ ರೊಟ್ಟಿರಿ ಜವಾರಿ ರೊಟ್ಟಿ ಮಾಡಲಿಕ್ಕೆ ಎಷ್ಟುಗನ ಕಷ್ಟ ಏನಂತಂದ್ರೆ ಪೈಲೆ ನಾವು ಜೋಳ ಬೀಸ್ಕೊಂಡು ಬರ್ಬೇಕು ಜೋಳ ಬೀಸ್ಕೊಂಡು ಬಂದು ಹಿಟ್ಟು ಕಲಸ್ಬೇಕು ಹಿಟ್ಟು ಕಲ್ಸಿದಮೇಲೆ ಹಿಟ್ಟು ಹೇಗ್ ಕಲಸ್ಬೇಕು ಅಂತ ಅಂದ್ರೆ ಬಿಸಿ ನೀರಾಗೆ ಕಲಸ್ಬೇಕ್ರಿ ಆ ಬಿಸಿ ನೀರು ನಾವು ಹಂಚಿನಮೇಲೆ ಕಾಯಿಸ್ತೀವ್ರಿ ನಮ್ಮ ಬದ್ ಮಂದಿನೇ ಹಂಗೆ ಹಂಚಿನಮೇಲೆ ನೀರು ಕಾಯಿಸಿ ಆ ನೀರು ಒಂದು ಹಿಟ್ಟಿನಾಗೆ ಹಾಕಿ ಕಲಸಿ ಚಲೋ ಅದು ರೊಟ್ಟಿ ಬಡಿಯಾಪ್ಲೆ ಆಗಬೇಕು ಆ ಟೈಪ್ ಮಾಡ್ಕೊಂಡು ಬಡಿಲತ್ತೀನ್ರಿ ಆ ಹಿಟ್ಟು ಹಿಟ್ಟು ಕಲಸ್ಗೋತನ ನನಗೆ ಭಾಳ ಈಜಿ ಅನಿಸ್ತು ಅಮ್ಯಾಲಿನ ಮಾಡೋತ್ರಿ ನಾ ಹಿಟ್ಟು ಕಲಸಿದೀನ್ ಏನು ಪ್ರೋಸಸ್ಸ್ ಇರ್ತದಲ್ಲ ಅಂದರು ರೊಟ್ಟಿ ಬಡಿಯೋದು ಅಲ್ಲಿ ನೋಡ್ರಿ ಎಲ್ಲರ್ಕ್ಕಿಂತ ಬೇಸರ್ಕಾಗಿದ್ದು ನಂಗೆ ಬೇಸರ ಅಂದ್ರೆ ನಾನ್ ಭಾಳ ಕಷ್ಟ ಅನ್ಸೋದು ಅದೇರಿ ರೊಟ್ಟಿ ಹೊಡಿಲತೆನು ಹೊಡಿಲತೆನು ರೀ ಅದು ರೌಂಡ್ ಆದ್ರೆ ಹರಿಲಾತದ್ರಿ ಇಲ್ಲ ಅಂತಂದ್ರೆ ಬೇರೆ ಶೇಪ್ನಾಗೆ ಹೊಡಿತೀವಿ ಅಂದ್ರೆ ಬೇರೆವೊಂದು ಆಕಾರನಾಗೆ ಹೋಗ್ಲತಿತ್ ಒಟ್ಟು ನಮ್ಮ ರೌಂಡಾಗಿ ಬರಲಾತಿದಿಲ್ರಿ ರೊಟ್ಟಿ ಅದರ ಸಲಿಂದ ನಾನು ನಮ್ಮಅವ್ವಗೆ ಕೇಳಿದೇರಿ ನಮ್ಮ ಮಮ್ಮಿನ ಕರ್ದು ನಮ್ಮ ಮಮ್ಮಿ ಒಂದು ಸರ್ತಿ ತೋರ್ಸು ಅಂದೆ ನಮ್ಮ ಮಮ್ಮಿ ಬಡಿದೇ ಬಿಟ್ಳು ರೀ ದಪ ದಪ ದಪ ರೊಟ್ಟಿ ಬಡಿದಳು ದೊಡ್ಡವಾದವು ರೌಂಡುನು ಬಂತು ರೀ ರೌಂಡ್ ಬಂತು ಹಂಚಿನಮೇಲ್ ಹಾಕಿ ಸುಟ್ಟಳು ಎಲ್ಲ ಮಾಡಲು ಟೇಸ್ಟ್ ಚಲೋ ಬಂತು ಎಲ್ಲ ಆಯಿತು ಅವ್ನೌವ್ನ ನಾ ಮಾಡೋ ಮತ್ತೀಗ ಯಾಕೆ ಹಿಂಗಾಯಿತು ನಮ್ಮ ಮಮ್ಮಿ ಮಾಡಿದ್ರೆ ಯಾಕೆ ಇಷ್ಟು ಇನ್ನು ಚಲೋ ಬಂತಂದೇಳಿ ನನಗೆ ಬಂದಿಲ್ರಿ ಅವರು ಸಣ್ಣಾಗಿ ಹೊಡೆದು ಬಡ್ಕೊತ ಬಂದರು ರೊಟ್ಟಿ ಅವರೆಲ್ಲರಿಗು ಬರ್ತದೆ ಹೀಗೆ ಒಂದ್ಸರ್ತಿ ಮಾಡು ಹೀಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡ್ಲತೀನಿ ಮಾಡ್ಲತರದ್ದು ಬಂದಿಲ್ರಿ ಅದ್ರ ಸಂಬಂಧ ನಮ್ಮ ಮಮ್ಮಿನ ಕುಂದ್ರುಸ್ಕೊಂಡು ನಾ ಒಂದು ಸತಿ ಮಾಡತ್ತೆ ಆ ರೊಟ್ಟಿ ಆ ರೊಟ್ಟಿ ಮಾಡ್ಲಾಕೆ ನಾ ಎಷ್ಟು ಸತಿ ರೊಟ್ಟಿ ಹೊಡೆದೀನಿ ಅದ್ರಕ್ಕಿಂತ ಹೆಚ್ಚಾನ ನಮ್ಮ ಮಮ್ಮಿ ನನಗೆ ಹೊಡೆದಾಳ್ರೀ ರೊಟ್ಟಿ ಮಾಡ್ಬೇಕಾದ್ರೆ ಯಾಕಂದ್ರೆ ಅಷ್ಟು ನಾನು ತಪ್ಪು ಮಾಡ್ಲತಿದ್ದೇರಿ ನಾ ರೊಟ್ಟಿ ರೊಟ್ಟಿ ಬಡಿಬೇಕಂದರೆ ಸುಮ್ನೆ ಬಡಿದ್ರೆ ರೊಟ್ಟಿ ಆಗಲ್ರಿ ರೊಟ್ಟಿ ಮೇಲೆ ಅದಕ್ಕೆ ಬಡಿಬೇಕ್ ತಿರ್ಗಸ್ಬೇಕು ಹಿಟ್ಟು ಹಚ್ಚಬೇಕು ಕರೆಕ್ಟ್ ಅಂದಾಗ ಒಣ ಹಿಟ್ಟು ಹಚ್ಬೇಕು ರೌಂಡಾಗ್ಬೇಕು ಹಂಗೆಲ್ಲಾ ಇರ್ತದ್ರಿ ನಾ ಸ್ಟಾಟಿಂಗ್ ಹಿಡಿದು ಮಾಡ್ದಾಗ ಏನಾಯ್ತಂದ್ರೆ ನೀರು ಕಾಯಿಸ್ಕೊಂಡು ನೀರು ಹಿಟ್ಟು ಕಲ್ಸಿನಿ ಒಂದುಸ್ವಲ್ಪ ಹಿಟ್ಟು ಹಚ್ಚಿ ಪೂರಾ ರೌಂಡ್ ಮಾಡ್ಲಕ್ತಿದ್ರೆ ರೌಂಡ್ ಮಾಡೋಕಂದಾಗ ಹಂಗೆ ಫಸ್ಟ್ ಸಣ್ಣ ಸ್ವಲ್ಪ ಸಣ್ಣ ರೊಟ್ಟಿ ತಗೋಕಂತೇಳಿ ಹಿಟ್ಟು ಬಡೀದಿವ್ರಿ ಹಿಟ್ಟು ತಿರುಗ್ಸಿ ತಿರುಗ್ಸಿ ತಿರುಗ್ಸಿ ತಿರುಗ್ಸಿ ರೌಂಡ್ ಮಾಡಿದ್ವಿರಿ ಸಣ್ಣಗೆ ರೌಂಡ್ ಮಾಡಿದಮೇಲೆ ತಗೊಂಡು ಹಂಚಿನಮೇಲೆ ಹಾಕ್ಲಿಕ್ಕೆ ಹೋಗಿದಾಗ ಹರಿತ್ರಿ ಅದು ಮತ್ತು ಅಲ್ಲೆ ನಮ್ಮ ಮಮ್ಮಿ ನನ್ನ ಹೊಡೆದಾಳ್ರಿ ಹಂಚಿನಮೇಲೆ ಹಾಕಿ ಪೂರಾ ಮುಗಿದೈತ್ ರೌಂಡಾಗಿತ್ತು ಎಲ್ಲಾಗಿತ್ತು ಹಂಚಿನಮೇಲೆ ಹಾಕೋ ಟೈಮಿಗೆ ಹರಿತ್ರಿ ಅವ್ನೌವ್ನ ಮತ್ತು ಅದರ ಸಲುಂದ ತಗೋಂಡ್ರಿ ಇನೊಂದುಸರ್ತಿ ತಗೊಂಡು ಇನೊಂದುಸರ್ತಿ ಬಡಿದ್ರಿ ಇನೊಂದುಸರ್ತಿ ಬಡ್ದು ಚಲೋ ಅದು ಹೇಗಂದ್ರೆ ಕೆಳಗಿಂದು ಬಿಡ್ದಂಗ್ ಕರ್ಚಿಲ್ಲ ತಗೊಂಡು ಸೀದಾ ಹಂಚಿನಮೇಲೆ ಹಾಕಿದೆ ಹಂಚಿನಮೇಲೆ ಹಾಕಿದಮೇಲೆ ಅದಕ್ಕೆ ನೀರು ಹಚ್ಬೇಕ್ರಿ ಮೇಲೆ ಅಂದರೆ ಅದಕ್ಕೇನು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನೀರು ಹಚ್ಚಿದೆ ಮೇಲೆ ನೀರು ಹಚ್ಚಿ ಸಾರಿಸ್ಬೇಕ್ ರೀ ಅದಕ್ಕೆ ರೊಟ್ಟಿಗೆ ನೀರು ಹಚ್ಚಿ ರೊಟ್ಟಿಗೆ ಸಾರ್ಸಿದಾದ್ಮೇಲೆ ಅದು ಗುಲೋ ಅಂತ ಕಾದು ಕಾದು ಕಾದು ಚಲೋ ಆಗ್ತದ್ರೀ ಅದಾಗಿದಮೇಲೆ ಮತ್ತು ಹಿಂದಕ್ಕೆ ತಿರ್ಗಿಸ್ಬೇಕು ರೀ ಹಿಂದಕ್ಕೆ ತಿರುಗ್ಸಿದ್ಮೇಲೆ ಅವಾಗ ಹಿಂದೆಬಿ ಸುಡ್ಬೇಕು ಮುಂದೆಬಿ ಸುಡ್ಬೇಕು ಎಲ್ಲ ಸುಟ್ಟಿದಮೇಲೆ ಚಲೋ ರೊಟ್ಟಿ ಆಗಿದ್ಮೇಲೆ ಮೆತ್ತನೆ ರೊಟ್ಟಿ ರೆಡಿ ಆಗ್ತದ್ರಿ ಇದು ಮಾಡ್ಬೇಕಂದ್ರೆ ಇಷ್ಟು ಕಷ್ಟ ಅಂದರೆ ರೀ ಹೀಗೆ ನೀವು ಅನ್ನ ಮಾಡ್ಬೇಕು ಅಂತಂದ್ರೆ ಅನ್ನ ಇರ್ನಂದ್ರೆ ನೀರನ್ನ ಹಾಕಿ ಕುದಿಸಿ ಇಡ್ತಿರಿ ಹೋಗ್ತಿರಿ ಅದು ಅನ್ನ ತನ್ನಪಾಡಿಗ್ ತಾ ಅದು ಆಗ್ತದ ಬಟ್ ರೊಟ್ಟಿ ಹಂಗೆ ಅಲ್ರಿ ರೊಟ್ಟಿನಾಗ ನಿಮ್ಮ ಪೂರ ಕಾನ್ಸಂಟ್ರೇಶನ್ ಅದ್ರಮೇಲೆ ಇರಬೇಕು ನೀವು ಫುಲ್ ಅದ್ರೊಳಗೆ ಇನ್ವಾಲ್ವ್ ಆಗ್ಬೇಕು ರೀ ಪೂರ ಹೆಂಗಂದ್ರೆ ಅದು ಸ್ಟಾಟಿಂಗ್ ಹಿಡಿದು ಮುಗಿಯೋತನಕ ನೀವು ರೊಟ್ಟಿನ ನೋಡ್ಕೊತಾನೆ ಇರ್ಬೇಕಾತದ್ರಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಬರೋತನಕ ಅನ್ನ ತಪ್ಲೆ ಅನ್ನಇಟ್ಟು ಹೋದ್ರೆ ನಡಿತು ಅಂದಪ್ಲೇ ಇಲ್ರಿ ಅದು ಇದು ಒಂದುಸ್ವಲ್ಪ ಹಂಗಿರ್ತಾವ ಅದೇ ನೋಡ್ರಿ ನಾ ಎಲ್ರಕ್ಕಿಂತ ನಂಗೆ ಎಲ್ರಕ್ಕಿಂತ ಕಷ್ಟ ಆಗಿದಂತೂ ಅದೇ ಅದ್ರಷ್ಟು ಕಷ್ಟ ನನಗೆ ಅನ್ಸಿದ್ದು ಮಟ್ಟಿಗೆ ಬೇರೋರಿಗೆ ಬೀ ಕಷ್ಟ ಆಗೋದು ರೊಟ್ಟಿ ಮಾಡೋದೊಂದೆ ರೊಟ್ಟಿ ಮಾಡ್ಲಕಿದ ಇಷ್ಟು ಕಷ್ಟ ಆಗ್ತದೆ ಅಂತಂದ್ರೆ ರೊಟ್ಟಿ ಮಾಡ್ಲಿಕ್ ಬೀ ಈ ಹಳ್ಳಿ ಮಂದಿಗೆಲ್ಲ ಕಷ್ಟ ಆಗಲ್ರಿ ನಮ್ಮಂಥೋರಿಗೆ ಕಷ್ಟ ಆಗ್ತದೆ ಏನು ಹುಡುಗರಿರ್ತರೆ ಆ ಹುಡುಗರಿಗೆ ಕಷ್ಟ ಆಯ್ತು ಮತ್ತು ಈಗಿನ್ ಹುಡುಗಿಯರಿಗರ ರೊಟ್ಟಿ ಮಾಡ್ಲಿಕ್ಕೆ ಬರೋಲ್ಲ ಅನ್ಕೋರಿ ಅಪ್ಪ ಅದು ಕಲಿ ಕಲ್ತು ಮಾಡ್ಬೇಕಂತ ಅಂತಂದರೆ ಭಾಳ ಟೈಮ್ ತಗೋತದೆ ನನ್ನ ಜೀವನ್ದಾಗೆ ಅದೇ ಎಲ್ಲರ್ಕಿಂತ ಕಷ್ಟಕರವಾದ ಅಡಿಗೆ ಮಾಡಿದ್ರಿ ಅದರಿಂದ ನಾಲ್ಕು ಏನು ಪಾಠ ಕಲ್ತಿನೀ ಅಂತಂದ್ರೆ ಆ ಒಂದು ರೊಟ್ಟಿ ಮಾಡ್ಬೇಕು ಅಂತಂದ್ರೆ ನಮ್ಮ ಫುಲ್ ಕಾನ್ಸಂಟ್ರೇಶನ್ ಅದ್ರಮೇಲೆ ಇರ್ಬೇಕು ನಾವು ಆ ರೊಟ್ಟಿ ಎಷ್ಟರ ಮಟ್ಟಿಗೆ ಬಡಿಬೇಕು ಎಷ್ಟರ ತನಕ ಕುದಿಸ್ಬೇಕು ಮತ್ತು ಹೆಂಗೆ ಎಷ್ಟರ ಮಟ್ಟಿಗೆ ಸುಡೋ ನೀರಿನಾಗ ಕಲಸಿ ಆ ಹಿಟ್ಟು ಕಲಸ್ಬೇಕ್ ಅನ್ನೋದೆಲ್ಲ ಭಾಳ ಕಲ್ತು ಕೊಂಡಿನ್ರಿ ಅದ್ರಲ್ಲಿ ಧನ್ಯವಾದಗಳು ರೀ